ಹಾಂ ಹೌದು ನಾವು ಯಾವಾಗಲೂ ನಮ್ಮ ಗೆಳೆಯರ ಜೊತೆ ನಾವು ಟ್ರಿಪ್ಗೆ ಹೋಗುವಾಗ ಒಂದಿಷ್ಟು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಳ್ತಾ ಇದ್ವಿ ಏನಂದರೆ ನೀರು ಮತ್ತು ಹಣ್ಣು ಈ ರೀತಿಯ ಒಂದಿಷ್ಟು ನಾವು ಹೋಗುವಾಗ ಎಲ್ಲವನ್ನೂ ತಯಾರು ಮಾಡ್ಕೊಂಡು ಹೋಗ್ತಿದ್ವಿ ಮತ್ತು ಸುದೀರ್ಘ ಬೈಕ್ ಟ್ರಿಪ್ಗಳಲ್ಲಿ ಅಂದರೆ ನಾವು ಮೂರು ನಾಲ್ಕು ದಿನಗಳತ್ತ ಮೂರು ಮತ್ತು ನಾಲ್ಕು ದಿನಗಳ ತನ್ಕನೂ ನಾವು ಹೆಚ್ಚಾಗಿ ಸುದೀರ್ಘ ಬೈಕ್ಗಳಲ್ಲಿ ಟ್ರಿಪ್ಗಳನ್ನು ಮಾಡ್ತಿದ್ವಿ ಈ ಟೈಮ್ನಲ್ಲಿ ನಾವು ಹೆಂಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಿದ್ವಿ ಅಂದರೆ ಪ್ರತಿಯೊಂದು ಐವತ್ತು ಕಿಲೋಮೀಟ್ರಿಗೊಮ್ಮೆ ನಾವು ಎಲ್ಲಾದರೂ ಸ್ಟಾಪ್ ಮಾಡಿ ಒಂದು ಹತ್ತು ನಿಮ್ಷಗಳ ಕಾಲ ವಿಶ್ರಾ ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತು ನಂತರ ನೀರು ಕೂ ನೀರನ್ನು ಸ್ವಲ್ಪ ಕುಡಿದು ಆಮೇಲೆ ಮತ್ತೆ ಸ್ವಲ್ಪ ಹಣ್ಣು ಹಂಪಲುಗಳನ್ನು ಸೇವಿಸಿಕೊಂಡು ಮತ್ತೆ ನಾವು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ನಾವು ಯಾವ ರೀತಿ ಆಹಾರವನ್ನು ಬಯಸ್ತಿದ್ವಿ ಅಂದರೆ ನೋ ಜಂಕ್ ಫುಡ್ಸ್ ಅಂದರೆ ನಾವು ಈ ಎಣ್ಣೆ ಪದಾರ್ಥ ಐಟಮ್ಗಳನ್ನು ನಾವು ಜಾಸ್ತಿ ಸೇವಿಸ್ತಿರಲಿಲ್ಲ ಏಕೆಂದ್ರೆ ಎಣ್ಣೆ ಈ ಟ್ರಾವೆಲ್ ಮಾಡುವಾಗ ನಾವು ಹೆಚ್ಚಿಗೆ ಬಿಸಿಲ್ನಲ್ಲಿ ಮತ್ತು ಗಾಳಿಯಲ್ಲಿ ಹೋಗುವಾಗ ಈ ಎಣ್ಣೆ ಪದಾರ್ಥಗಳನ್ನ ಸೇವಿಸಿದರೆ ಹೆಚ್ಚಿಗೆ ಬಾಯಾರಿಕೆ ಆಗ್ತಿತ್ತು ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಿತ್ತು ಹೀಗಾಗಿ ನಾವು ಹೆಚ್ಚಿಗೆ ಆಹಾರವನ್ನು ಹಣ್ಣು ಹಂಪಲು ಮತ್ತು ನಾರ್ಮಲ್ಲಾಗಿ ಊಟವನ್ನು ನಾವು ಮಾಡ್ತಿದ್ವಿ ಅನ್ನ ಮಜ್ಜಿಗೆ ಮೊಸರು ಈ ಥರ ಆಹಾರವನ್ನು ಸೇವಿಸ್ತಿದ್ವಿ ಮತ್ತು ನಾವು ಈ ಬೈಕಿಂಗಲ್ಲಿ ಟ್ರಿಪ್ಗಳನ್ನ ಮಾಡುವಾಗ ನಾವು ಸುಮಾರು ಸರ್ತಿ ನಮ್ಮ ಬೆನ್ನು ನೋವು ಮತ್ತು ಮೊಣ್ ಮೊಣಕಾಲು ನೋವು ಈ ತರಹದ ಒಂದಿಷ್ಟು ಭುಜ ನೋವು ಇಂತಹ ಒಂದಿಷ್ಟು ರೋ ತೊಂದರೆಗಳ್ನ ಅನುಭವ್ಸಿದ್ದೇವೆ ಏಕೆಂದರೆ ನಾವು ನಾರ್ಮಲ್ಲಾಗಿ ಡೈಲಿ ಓಡಾಡುವಾಗ ಡೈಲಿ ಓಡಾಡುವಾಗ ಅದೂ ಸ್ವಲ್ಪ ಕಿಲೋಮೀಟ್ರಸ್ ತಕ್ಷಣ ಹೋದ ತಕ್ಷಣ ಮತ್ತೆ ನಾವು ರೆಸ್ಟ್ ತೊಗೊಳ್ತಿದ್ವಿ ಬಟ್ ಈ ಟ್ರಿಪ್ಗಳಲ್ಲಿ ನಾವು ಓಡಾಡುವಾಗ ಸ್ವಲ್ಪ ಜಾಸ್ತಿ ಅಂದರೆ ಎರಡು ಮೂರು ದಿನಗಳ ಕಾಲ ನಾವು ಯಾವಾಗಲೂ ಬೈಕಿನಲ್ಲೇ ತಿರುಗಾಡುವಾಗ ಮತ್ತು ಬ್ಯಾಗನ್ನ ನಾವು ನಮ್ಮ ಬೆನ್ನಿಗೇ ಹಾಕ್ಕೊಂಡು ತಿರುಗುತ್ತಿರ್ವಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದರೆ ಬೆನ್ನುನೋವು ಮೊಣಕಾಲುನೋವು ಒಂದೇ ಸಮನೆ ನಾವು ಮ ಕಾಲುಗಳನ್ನು ಬೈಕ್ನಲ್ಲಿ ಇಟ್ಗೊಂಡು ಹೋಗುವಾಗ ಈ ರೀತಿಯ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ವಿ ಆಗ ಈ ರೀತಿಯ ನಮ್ಮ ಒಂದು ಬೈಕಿಂಗ್ ಟ್ರಿಪ್ಗಳನ್ನ ನಾವು ಹೀಗೆ ಹೇಳ್ಬೋದು